ಹಾಂ ಹಲೋ ಹೇಳಿ ರೀ ಹಾಂ ಹಾಂ ಹೂವಿನ ಮಾರ್ಕೆಟ್ಟು ನಿಮ್ಗೆ ಏನ್ಬೇಕಾಗಿತ್ತು ಹೇಳ್ರೀ ನಮ್ಮ ಹೂವ್ ಗುಲಾಬಿ ಅದವೆ ರೀ ಮಲ್ಲಿಗೆ ಅದವೆ ರೀ ಸೇವಂತಿಗೆ ಅದವೆ ರೀ ಆಬಾಲೀ ಅದವೆ ರೀ ಚೆಂಡು ಹೂ ಅದವೆ ರೀ ನಿಮ್ಗೆ ಯಾವ ಹೂ ಬೇಕಾಗಿತ್ತು ಗುಲಾಬಿ ಸಾ ಗುಲಾಬಿ ಹೂ ವೈಟ್ ಕಲರ್ ಅದವೆ ರೀ ಹಳದಿ ಕಲರ್ ಅದವೆ ರೀ ಪಿಂಕ್ ಕಲರ್ ಅದವೆ ರೀ ಹಾಂ ನೋಡಿ ಕೊಡ್ತೀವಿ ಬನ್ರಿ

ಹಾಂ ಹತ್ತತ್ತು ಕೆಜಿ ಅಂದ್ರೆ ನಾವು ಮಾಡಿ ಇಡ್ತೀವಿ ಬನ್ರಿ ನಿಮ್ಗೆ ಯಾವಾಗ ಬೇಕು ಅಂದ್ರೆ ಅವಾಗ ಬನ್ರಿ ಕೊಡ್ತೀವಿ ಹೌದೇನ್ರಿ ಹಂಗಂದ್ರೆ ನೀವು ಬಂದು ಇವತ್ತೇ ಬಂದು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಟ್ಟು ಹೋಗ್ರೀ ಯಾವ್ಯಾವ ಹೂ ಬೇಕಂತ ಹೇಳ್ರೀ ನಾನು ಹಾಂ ಅಡ್ವಾನ್ಸ್ ಫಸ್ಟ್ ಅಡ್ವಾನ್ಸ್ ಕೊಟ್ಟು ಹೋದರೆ ನಮ್ಗೆ ಯಾವ್ಯಾವ ಬೇಕು ಅನ್ನೋದು ನಾವು ಮಾಡಿಟ್ಟಿರ್ತೀವಿ ರೀ ನೀವು ಆಮೇಲೆ ತಗೊಂಡ್ ಹೋಗಿರಿ ಹಾಂ ಎಲ್ಲ ಹ್ಞು ಹಾಂ ಆಯ್ತು ಎಲ್ಲ ಕಟ್ಟಿಟ್ಟಿರ್ತೀವಿ ರೀ ನೀವು ಬಂದು ತೊಗೊಂಡ್ ಹೋಗ್ರಿ ಮಾಲೆ ಏನರ ಬೇಕಾಗಿತನ್ರೀ ಹಾಂ ಆಯ್ತು ತೊಗೊಳ್ರೀ ಮಾಲೆ ಮಲ್ಲಿಗೆ ಇಂಥವು ಸೇವಂತ್ಗೆ ಇವೆಲ್ಲ ಬೇಕೇನ್ರೀ ಹೌದಾ ಹ್ಞೂ ನೀವು ಇವತ್ತು ಇವತ್ತು ಸಂಜೆ ಮುಂದೆ ನಿಮ್ಗೆ ಏನರ ಟೈಮ್ ಇತ್ತಂದ್ರೆ ಇತ್ತಗೆ ಬಂದು ಎಷ್ಟು ಎಷ್ಟು ಕೆಜಿ ಬೇಕಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಹೋಗ್ರಿ ನಾ ಕಟ್ಟಿ ಇಟ್ಟಿರ್ತೀನಿ ರೀ ನೀವು ಮದ್ವೆ ಹಿಂದಿನ ದಿನ ಬಂದು ತೊಗೊಂಡ್ ಹೋಗಿರಿ ಯಾವಾಗ ಬರ್ತೀರಿ ಅಂತ ಹೇಳ್ತೀರಿ ಇವತ್ತು ಬರ್ತಿರೇನು ರೀ ಟೈಮ್ ಇದ್ದರೆ ಸಂಜೆ ಮುಂದೆ ನಾ ಕಟ್ಟಿರ್ತೀನಿ ನೀವು ಬಂದು ಅಮೌಂಟ್ ಕೊಟ್ಟು ಹೋದರೆ ನಾ ಕಟ್ಟಿಡ್ತೀನಿ ರೀ ಆಯ್ತು ತೊಗೊಳ್ರೀ ಬಂದ ಮೇಲೆ ಕಾಲ್ ಮಾಡಿರಿ ನಾನು ಅಂಗಡ್ಯಾಗೆ ಇದ್ನಂದ್ರೆ ಇಲ್ಲೇ ಬರ್ತೀನಿ ಹಾಂ ರೀ